ಹ್ಞೂ ಯಾರು ಮಾತಾಡೋದು ಹಾಂ ಹೌದು ತಾವು ಆಂ ಹೇಳಿ ಹಾಂ ಹಾಂ ಯಾವಾಗಿಂದಾ

ಹೌದಾ ನೀವು ಇಲ್ಲೀವರೆಗೂ ಏನಾದ್ರೂ ಔಷಧಿ ಬೇರೆ ಯಾವ್ದಾದ್ರೂ ತೊಗೊಂಡಿದೀರಾ ಅಥ್ವಾ ಇನ್ಯಾರಿಗಾದರೂ ತೋರಿಸಿದೀರಾ

ಆಂ ಹಾಂ ಸರಿ ಸರಿ ಈಗ ನಿಮಗೆ ಕಾಲು ನೋವು ಬಿಟ್ಟರೆ ಮತ್ತೆ ಬೇರೆ ಇನ್ನಿತರೆ ಏನಾದ್ರೂ ಸಮಸ್ಯೆ ಇದೆಯಾ ಹಾಂ ಇಲ್ಲಲ್ಲವಾ ಅಂದರೆ ಆಂ ಹಾಂ ಮಧುಮೇಹ ಆಗಿರಲಿ ಅಥವಾ ಬಿ ಪಿ ಆಗಿರಲಿ ಆ ರೀತಿ ಯಾವುದೂ ಸಮಸ್ಯೆ ಇಲ್ಲ ಅಲ್ಲ ಇಲ್ಲವಾ ಹಾಂ ನಿಮ್ದು ಆರೋಗ್ಯ ಬೇರೆ ಪ್ರಕೃತಿಯೆಲ್ಲ ನಾರ್ಮ ಸರಿ ಇದೆಯಾ ಆಂ ಆಂ ಸರಿ ಹಾಗಾದರೆ ಒಂದ್ಸಾರಿ ನೋಡಬೇಕಾಗುತ್ತೆ ಅದು ನೀವು ಓಡಾಟ ಜಾಸ್ತಿಯಾಗಿರೋದರಿಂದ ಬಂದಿದೆಯಾ ಅಥವಾ ಸ್ವಲ್ಪ ದೇಹದ ತೂಕ ಜಾಸ್ತಿಯಾಗಿರೋದರಿಂದನೂ ಈ ರೀತಿ ಕಾಲು ನೋವುಗಳು ಬರ್ತವೆ ಅದನ್ನ ಒಂದ್ಸಾರಿ ನೋಡಬೇಕಾಗುತ್ತೆ ನಿಮಗೆ ಆಸ್ಪತ್ರೆಗೆ ಬಂದು ನೀವು ತೋರಿಸ್ಬೌದು ಒಂದು ನಿಮಗೆ ಅಲ್ಲಿ ಮನೆಗೆ ಬರೋಕ್ಕೆಲ್ಲ ಅನುಕೂಲ್ತೆ ಇದ್ದರೆ ಒಂದ್ಸಾರಿ ಬಂದು ತೋರಿಸಿ ಇಲ್ಲದೇ ಅಲ್ಲೀವರೆಗೂ ನೀವು ಏನು ಗೊತ್ತಾ ಇದು ಕಾಲು ನೋವು ನಿಮ್ದು ಕಾಲು ನೋವು ಅಂದರೆ ದಪ್ಪ ಆಗೋದು ಬಾವು ಬರೋದು ಏನಾದ್ರೂ ಆಗ್ತಾ ಇದೆಯಾ ಆಂ ಹಾಂ ಅಂದರೆ ಅದು ಈಗ ಈಗೇನು ಮಹಿಳೆಯರು ನಿಂತೆನೇ ಕೆಲಸ ಮಾಡೋದು ಅಲ್ಲವಾ ತುಂಬ ಹೊತ್ತು ಅದರಿಂದ ನಮ್ಮ ದೇಹದ ಭಾರ ಎಲ್ಲ ಕಾಲ ಮೇಲೆ ಬೀಳೋದರಿಂದ ಆಂ ಸ್ವಲ್ಪ ಕಾಲು ನೋವು ಆ ರೀತಿ ಬರ್ತವೆ ನೀವು ಆದಷ್ಟು ಸೊಸ್ವಲ್ಪ ಕೆಲಸ ಮಾಡಿದ ಮೇಲೆ ಒಂದು ಚೇರ್ ಮೇಲೆ ಕೂತ್ಕೊಳ್ಳಬೇಕು ಬೇಡ ಕಾಲನ್ನು ಉದ್ದ ಮಾಡಿಬಿಟ್ಟು ಒಂದು ಸ್ಟೂಲ್ ಮೇಲೆ ಇಟ್ಕೊಳೋದು ಯಾವಾಗಲೂ ಒಳ್ಳೆಯದು ನೋಡಿ ಮಹಿಳೆಯರು ಯಾವಾಗಲೂ ಈ ಟಿ ವಿ ನೋಡಬೇಕಾದ್ರೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಅದೊಂದು ಎಕ್ಸಸೈಸೆ ಕಾಲಗೆ ನೀವು ಒಂದು ಮೇಲುಗಡೆ ಸ್ಟೂಲ್ ಮೇಲೆ ಇಟ್ಕೊಂಡು ಆ ರೀತಿ ನೀವು ಕೂತ್ಕೊಳ್ಳೋದ್ರಿಂದ ಎಷ್ಟೋ ಕಡಿಮೆ ಆಗ್ಬೌದು ಅದು ರಕ್ತ ಸಂಚಾರ ಒಂದೇ ಸೈಡ್ ಆಗಿಬಿಟ್ಟು ಬರುತ್ತೆ ಅಂತ ಒಂದು ಅಭಿಪ್ರಾಯ ಆ ರೀತಿ ಮಾಡ್ಬೌದು ಇನ್ನೂ ಅದಕ್ಕಿಂತ್ಲೂ ಹೆಚ್ಚಿಂದು ಏನಾದರೂ ಇದ್ದರೆ ಮತ್ತೆ ಹೆಚ್ಚಿನ ಅದಕ್ಕೆ ಇದು ತೊಗೋಳ್ಬೇಕಾಗುತ್ತೆ ಮೆಡಿ ಔಷಧಿ ಎಲ್ಲ ನೀವೊಂದ್ಸಾರಿ ಬಂದು ತೋರಿಸಿ ಅಂತ ನಾನು ಅಂದ್ಕೊಳೋದು ನಿಮ್ಮ ಹೆಸ್ರು ಏನಂತ ಹೇಳಿದ್ರಿ ಆಂ ಸರಿ ನಾನು ನನ್ನ ನಂಬರ್ ಯಾರು ಕೊಟ್ಟರು ನಿಮಗೆ ಹೇಗೆ ಗೊತ್ತಾಯಿತು ಆಂ ಹಾಂ ಹಾಂ ಹಾಂ ಹಾಂ ಆಂ ಸರಿ ಸರಿ ಅದಕ್ಕೆ ಕೊಡ್ಬೌದು ಹಾಂ ಸರಿ ಸರಿ ಆಹಾಂ ಆಯಿತಾಯ್ತು ಬನ್ನಿ ಅದಕ್ಕೇನೂ ತೊಂದರೆ ಇಲ್ಲ ಬನ್ನಿ ಹ್ಞೂ ಓಕೆ